ಹಾಂ ಹಲೋ ಹೇಳಿ ಮೇಡಮ್ ಹಾಂ ಗುಡ್ ಮಾರ್ನಿಂಗ್ ಹಾಂ ಆಯ್ತು ಮೇಡಮ್ ಹಾಂ ಹೌದು ಮೇಡಮ್ ಹೌದಾ ಮೇಡಮ್ ಇದು ಹಾಂ ಹೇಳಿ

ಹಾಂ ಹಾಂ ಹಾಂ ಓಕೆ ಮೇಡಮ್ ಹಾಂ ರಾಗಿ ಅಂದರೆ ರಾಗಿಯೇ ಮೇಡಮ್ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬೆಳಿತೀವಿ ನಾವು ಕರ್ನಾಟಕದಲ್ಲಿ ಇದು ಏಕದಳ ಸಸ್ಯ ಆಗಿರುತ್ತೆ ಇದನ್ನು ತ್ರೈಮಾಸಿಕವಾಗಿ ನಾವು ಬೆಳೀತಾ ಹೋಗ್ತೀವಿ ರಾಗಿಯನ್ನು ರಾಗಿ ಅತ್ಯಂತ ಉಪಯುಕ್ತಕಾರಿ ಬೆಳೆಯಾಗಿರುತ್ತೆ ಇದನ್ನು ನಾವು ಏನು ಮಾಡ್ತೀವಂದ್ರೆ ಹೊಲವನ್ನು ಬಿತ್ತಿ ಬಿತ್ಬೇಕಾದರೆ ಮೊದಲು ಹದ ಮಾಡ್ಕೊಳ್ತೀವಿ ಇದನ್ನು ಮುಂಗಾರು ಅಂದರೆ ಮಳೆಗಾಲದ ಬೆಳೆ ಆಗಿರುತ್ತಿದ್ದು ಆ ಮಳೆಗಾಲದಲ್ಲಿ ಮಾತ್ರ ಬೆಳೀತಾ ಹೋಗ್ತೀವಿ ರಾಗಿಯನ್ನು ಮೂರು ತಿಂಗಳು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ನಡೀತದೆ ಅಷ್ಟೇ ಮತ್ತೆ ಇದು ಏನು ಮಾಡ್ತೀವಿ ನಾವು ಭೂಮಿಯನ್ನು ಹದ ಮಾಡಿ ಚೆನ್ನಾಗಿ ಗೊಬ್ರ ಎಲ್ಲ ಹಾಕಿ ಅದಕ್ಕೆ ಏನು ಮಾಡ್ತೀವಿ ರಾಗಿಯನ್ನು ಚೆಲ್ಲಿ ಬಿಟ್ಬಿಡ್ತೀವಿ ಮಳೆಯಿಂದ ಅದೇನಾಗುತ್ತೆ ಬೆಳೆಯುತ್ತೆ ಬೆಳೆದ ಮೇಲೆ ಒಳ್ಳೆ ಹಾಂ ಹಾಂ ಹೌದು

ಏನೇಳಿ ಹಾಂ ಹೇಳಿ ಹೌದು ನಾವೇನು ಮಾಡ್ತೀವಿ ತಿಪ್ಪೆ ಗೊಬ್ರವನ್ನು ಹೆಚ್ಚಾಗಿ ಬಳಸ್ತೀವಿ ಯಾಕೆಂದ್ರೆ ಉತ್ತಮವಾಗಿ ಬೆಳೆ ಬರುತ್ತೆ ಅನ್ನೋದ್ರಿಂದ ಈಗ ಅದು ಬೆಳೆ ಏನು ಮಾಡ್ತೀವಿ ಈಗ ಹೊಸ ತಳಿಗಳಿವೆ ಎಂಡ್ ಆಫ್ ಫೈವ್ ಅನ್ನೋ ಥರ ತಳಿ ಬರುತ್ತೆ ಮತ್ತು ಎಂಡ್ ಆಫ್ ಲವೆನ್ ಸವೆನ್ ಬರುತ್ತೆ ಟ್ವೆಲ್ ಬರುತ್ತೆ ಈಗ ಬಂದಂಥ ತಳಿಗಳಿಗೆ ಏನ್ಮಾಡ್ತೇವೆ ಉತ್ತಮ ಬಿತ್ತನೆ ಬೀಜಗಳು ತರ್ತೇವೆ ಮತ್ತು ಅದು ಉತ್ತಮವಾಗಿ ಏನು ಉತ್ಪಾದನೆ ಕೊಡಬೇಕು ಅಂಥೇಳಿ ರಸ ಗೊಬ್ಬರಗಳನ್ನು ಬೆರೆಸ್ತಾ ಹೋಗ್ತಾರೆ ಬಳಸಬೌದು ಆದರೆ ಯಥೇಚ್ಛವಾಗಿ ನಾನು ಹೇಳುವಂತೆ ತಿಪ್ಪೆ ಗೊಬ್ಬರವನ್ನು ಮತ್ತು ಜೈವಿಕ ಗೊಬ್ಬರವನ್ನು ಹೆಚ್ಚಾಗಿ ಬೆರೆಸ್ತಾ ಹೋಗ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕರವಾಗಿಯೂ ಇರುತ್ತದೆ

ರೋಡಿ ಹಾಂ ನಾವು ಅದನ್ನು ಒಕ್ಕಣೆ ಮಾಡೋದು ಅಂತ ಹೇಳ್ತೀವಿ ರಾ ರೋಡಿಗೆ ಹಾಕ್ಬಾರದು ಆ್ಯಕ್ಚುಲಿ ಇರೋ ಲೆಕ್ದಲ್ಲಿ ರೋಡಿಗೆ ಹಾಕ್ಬಾರದು ಅದಕ್ಕಂಥೇಳಿ ಒಕ್ಕಣೆಗಳನ್ನು ನಿರ್ಮಾಣ ಮಾಡ್ಕೊಂಡು ಹಳ್ಳಿಗಳಲ್ಲಿ ಏನ್ಮಾಡ್ತಾರೆ ಒಕ್ಕಣೆಯನ್ನು ಮಾಡ್ತಾರೆ ಮಾಡಿ ಅದರಲ್ಲಿ ಸುಗ್ಗಿಕಾಲ ಅಂದ್ಕೊಳ್ತೇವೆ ಅಂದರೆ ಏನ್ಮಾಡ್ತೀವಿ ಧಾನ್ಯಗಳನ್ನೆಲ್ಲ ಆರಿಸಿ ಅವುಗಳನ್ನು ಬಣ್ಣ ಇದುಮಾಡಿ ಮನೆಗೆ ತೊಗೊಂಡೋಗಿ ಶೇಖರ್ಣೆ ಮಾಡಿಟ್ಕೊಳ್ತೀವಿ ಅದಕ್ಕೆ ಒಕ್ಕಣೆ ಮಾಡೋದಂಥೇಳ್ತೀವಿ ರೋಡಿಗೆ ಹಾಕ್ಬಾರ್ದು ಹಾಂ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು